ಸರ್ ಬನ್ನಿ ಸರ್ ಕಸ್ತುಬ್ ಹೋಂಡಾಗೇ ಸ್ವಾಗತ ಸರ್ ಇದು ನಿಮಗೆ ಯಾವ ಎ ನೀವು ಈ ಗಾಡಿ ಅಂತರಗಂಗೆ ಬೆಟ್ಟಕ್ಕೆಲ್ಲ ಸುತ್ತಾಡೋದಕ್ಕೆ ನಿಮಗೆ ಒಳ್ಳೆಯ ಬೈಕುಗಳ್ ನಾವು ಬಾಡಿಗೆ ಕೊಡ್ತೀವೀ ಬುಲೆಟ್ ಇದೇ ಸ್ಪ್ಲೆಂಡರ್ ಪ್ಲಸ್ ಇದೆ ಓಂಡಾ ಇದೆ ಆಕ್ಟಿವ ಇದೆ ನಿಮಗೆ ಯಾವ ಬೇಕ್ ಬೇಕಾದರೂ ಕೊಡ್ತೀವಿ ಗೇರೂ ವಿತೌಟ್ ಗೇರೂ ಎಲ್ಲ ಇದೆ ಸರ್

ಸರೂ ಸರ್ ಅದಕ್ಕೇ ಹಿಮಾಲಯನು ನೀವು ಲಡಾಖ್ ಹೋಗ್ಬೇಕಂತ ನೀವು ಲಡಾಖ್ ಹೋಗ್ಬೇಕಂತಂದ್ರೆ ಹದಿಮೂರು ಸರ್ವಿಸ್ ಮಾಡಬೇಕು ಹದಿಮೂರು ಸರ್ವಿಸ್ ಮಾಡಬೇಕು ಸರ್ ನೀವೂ ಮಾಮೂಲಿ ಬೈಕ್ ಅಂದರೆ ಸಾವಿರ ಕಿಲೋಮೀಟ್ರಿಗೆ ಒನ್ ಸರ್ವಿಸ್ಸು

ಅಲ್ಲ ನೀವು ಒಂದು ಅಲ್ಲ ನೀವು ಒಂದು ಒಂದು ಬೈಕ್ ಸಾಕಾ ಅಲ್ಲ ಸರ್ ನೀವು ಒಂದು ಬೈಕ್ ಬೇಕಾ ಅಥವಾ ಎರಡು ಮೂರು ಬೇಕಾ

ಹಾಂ ಅಂದರೆ ನೀವು ಕಿಲೋಮೀಟ್ರಲ್ಲೀ ತಗೊಳೋಕ್ ಇಷ್ಟಪಡ್ತೀರ ಇಲ್ಲಾ ಡೈಲಿ ಪ್ಯಾಕೇಜ್ ಥರ ತಗೊಳೋಕ್ ಇಷ್ಟಪಡ್ತೀರ ಅಂದರೆ ಕಿಲೋಮೀಟರಿಗೆ ಇಷ್ಟು ಅಂತ ಪ್ರೈಝ್ ಮಾಡ್ತೀವಿ ಮತ್ತೆ ಕಿಲೋಮೀಟ್ರ ಇವೂ ಡೇಗೆ ಅಂತ ಇಷ್ಟು ಪ್ರೈಝ್ ಮಾಡ್ತೀವಿ ಇಲ್ಲ ನೀವು ಟೋಟಲಿ ಒಂದು ಟ್ರಿಪ್ಪಿಗೆ ಇಷ್ಟು ಅಂತಾ ಪ್ರೈಝ್ ಮಾಡ್ತೀವಿ ಫೋರ್ ತೌಝಂಡ್ ಕಿಲೋಮೀಟರಿಗ ಅಂದರೆ ನೀವೂ ಡೇಸ್ ಡೇಯಲ್ಲಿ ತಗೊಂತೀರ ಕಿಲೋಮೀಟ್ರ್ ಲೆಕ್ಕ ತಗೊಂತೀರ

ಯಾಕಂದರೆ ನಮ್ಮದು ನಮ್ಮ ನಮ್ಮದು ಬೈಕುಗಳು ಬಂದುಬಿಟ್ಟೂ ಹೊಸ ಗಾಡಿಗಳೂ ನ್ಯೂ ಮಾಡ್ಲ್ ಗಾಡಿಗಳೂ ಯಾಕಂತಂದರೆ ನಮ್ಮದು ಪ್ರೈಝು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಯಾಕನ್ ಯಾಕಂತಂದರೆ ನಾವು ಸರ್ವ್ ನಾ ಹಾಂ ಸರ್ ನಾವು

ಬೈಕಿಗು ಹಾಂ ಸರ್ ನಿಮಗೆ ನಾ ಹಾಂ ಸರ್ ಹಾಂ ಸರ್

ಸರ್ ನಿಮ್ಗೆ ಲಾಂಗ್ ಡ್ರೈವಿಗೆ ಕಂಫರ್ಟೆಬಲ್ ಅಂತಂದರೆ ಬುಲೆಟು ಮತ್ತು ಹಿಮಾಲಯನ್ ಎರಡು ಬೈಕ್ ಇದೆ ಹಾಂ ಸರ್ ನೀವು ಒಂದುಸಲ ನಮ್ಮ ಆಫೀಸಿಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿಬಿಟ್ಟೂ ಚೆಕ್ ಮಾಡೀ ಹಾಂ ಸರ್

ಹಾಂ ಹೌದು ಸರ್ ನಿಜಾನೇ ಸರ್ ಮ ಹಾಂ

ಹಾಂ ಸರ್ ಸರಿ ಸರ್ ಹಾಂ ಸರ್ ನಿಮಗೆ ಟೋಟಲ್ ಇನ್ಫಾರ್ಮೇಷನು

ಸರಿ ಸರ್ ನಮ್ಮ ಕಸ್ಟಮರು ಜಸ್ಟ್ ಹೀಗೆ ಫೋನ್ ಮಾಡ್ತಾರೇ ಪಿಕ್ ಮಾಡಿ ಮಾತಾಡಿ